ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದರೆ ನಾನು ಫಸ್ಟ್ ಟೈಮ್ ತಗೊಂಡುವಂತಹ ಒಂದು ವಾಷಿಂಗ್ ಮಿಷಿನ್ ನನ್ನದು ತುಂಬಾ ಅತ್ಯದ್ಭುತವಾಗಿತ್ತು ಐ ಎಫ್ ಬಿ ಕಂಪೆನಿಯ ಹೊಂದಿದ್ದು ಫುಲ್ಲಿ ಆಟೋಮ್ಯಾಟಿಕ್ ಹೊಂದಿರುವಂಥದ್ದು ಈ ಐ ಎಫ್ ಬಿ ವಾಷಿಂಗ್ ಮಿಷಿನ್ ಹತ್ತು ಕೇ ಜಿದು ತಗೊಂಡಿದ್ದೆ ನಾನು ಫಸ್ಟ್ ನಮ್ದು ಎಂಟು ಕೆಜಿ ಇತ್ತು ಈಗ ಹತ್ತು ಕೇ ಜಿದು ಹೊಸತು ತಗೊಂಡದ್ದು ಪ್ರಸ್ತುತ ಫಿಫ್ಟಿ ಸೆವೆನ್ ಥೌಸಂಡ್ ರಿಮೈನಿಂಗ್ ಏನೋ ಎಷ್ಟೋ ಇತ್ತು ಅಮೌಂಟು ತುಂಬಾ ಅದ್ಭುತವಾಗಿದೆ ಯಾವುದೇ ಅದಕ್ಕೆ ಲಿಕ್ವಿಡನ್ನು ಯೂಸ್ ಮಾಡ್ಬೋದು ತುಂಬಾ ಕಂಫರ್ಟೆಬಲ್ ಸ್ಮೂತ್ ವಾಷಿಂಗಿದೆ ತುಂಬಾ ಒಳ್ಳೆಯ ಪ್ರೊಡಕ್ಟ್